ಕೃಷಿ ಮಾಡುವುದರಿಂದ ಮನೆಗಳಲ್ಲಿ ಹಲವಾರು ಸಮಸ್ಯೆ ಬಗೆಹರಿಯುತ್ತದೆ ಕೃಷಿ ಮಾಡುವುದರಿಂದ ನಮಗೆ ತುಂಬ ಅನುಕೂಲಗಳಿವೆ ನಮ್ಮ ಮನೆ ಪಕ್ಕದಲ್ಲಿ ಹಲವಾರು ತರಕಾರಿ ಹೂವಿನ ಗಿಡಗಳನ್ನು ಬೆಳೆಸಿದ್ದೇವೆ ಹಲವಾರು ಬಳ್ಳಿಗಳನ್ನು ಬೆಳೆಸಿದ್ದೇವೆ ಅವುಗಳಿಂದ ತುಂಬ ಪ್ರಯೋಜನ ಇದೆ ಇರುತ್ತೆ ಅವು ನಮ್ಮ ದಿನಚರಿ ಉಪಯೋಗಕ್ಕೆ ಅತ್ಯಂತ ಮುಖ್ಯವಾಗಿರ್ತವೆ ಹೂವಿನ ಗಿಡಗಳನ್ನು ನೋಡ್ತಾ ಇದ್ರೆ ಅವುಗಳ ಸುಗಂಧ ಭರಿತ ವಾಸನೆಯನ್ನು ಸವಿಯಬಹುದು ಅವುಗಳು ಅರಳಿದಾಗ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಗಿರ್ಬೋದು ಸಂತೋಷ ಆಗಿರ್ಬೋದು ಕಾಣ್ತೀವಿ ನಮ್ಮಲ್ಲಿ ದಿನನಿತ್ಯ ಅಡುಗೆ ಮಾಡುವುದು ಬೇಕಾದರೆ ತರಕಾರಿಗಳನ್ನು ನಮ್ಮಲ್ಲೇ ಬೆಳೆಸಿ ತೊಗೊಂಡು ಅಡುಗೆ ಮಾಡಿದರೆ ಏನೋ ನೆಮ್ಮದಿ ಇರುತ್ತೆ ಹಲ್ವಾರು ಬಳ್ಳಿಗಳನ್ನು ಬೆಳೆಸ್ಬೇಕು ಅದರಿಂದ ಹಲ್ವಾರು ಕಾಳುಗಳನ್ನು ಪಡಿಬಹುದು ಈಗ ಹಸಿ ಕಾಳುಗಳನ್ನು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಸೇವಿಸಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಆ ಗಿಡಗಳನ್ನು ಸುರಕ್ಷಿತವಾಗಿ ನಾವು ನೋಡಿಕೊಳ್ಬೇಕು ಹೂವಿನ ಗಿಡಗಳಿಂದ ನಮಗೆ ತುಂಬ ಉಪಯೋಗವಿದೆ ಹೂಗಳನ್ನು ದೇವರ ಪೂಜೆಗೆ ಮುಡಿಯುವುದಕ್ಕೆ ನಾವು ಬಳಸುತ್ತೇವೆ ಮತ್ತು ಹೆಣ್ಮಕ್ಳೂ ಮುಡ್ಕೊತಾರೆ ಮತ್ತು ಯಾರಾದರು ಮರಣ ಹೊಂದಿದಾಗ ಹಾರಗಳನ್ನೂ ತಂದು ಹಾಕುತ್ತಾರೆ ಹೂವಿನಾರವನ್ನು ಹಾಕುತ್ತಾರೆ ಮತ್ತು ಕೃಷಿ ಮಾಡುವುದರಿಂದ ಹಲವಾರು ದನ ಕರುಗಳಿಗೆ ಹುಲ್ಲು ಸಿಗಿಯು ಸಿಗುತ್ತದೆ ಆ ದನ ಕರುಗಳ ಹಸಿವು ನೀಗಿಸುತ್ತದೆ ಕೃಷಿ ಮಾಡುವುದರಿಂದ ಎಷ್ಟೋ ಸಮಸ್ಯೆಗಳು ದೂರವಾಗ್ತವೆ ಈಗ ನಾವು ತೋಟ ತೋಟಗಾರಿಕೆ ಮಾಡಬೇಕಂದ್ರೆ ಅಲ್ಲಿ ಕೃಷಿ ಅಲ್ಲಿ ಅದೆಲ್ಲ ಕಲ್ಲು ಏನೇನೋ ಕಸ ಕಡ್ಡಿ ಎಲ್ಲ ತೆಗ್ದು ನೀಟಾಗಿ ಮಾಡಿ ಮತ್ತೆ ಅದಕ್ಕೆ ಬೀಜ ಅವೆಲ್ಲ ಹಾಕಿದರೆ ಯಾವುದೇ ಸಸ್ಯ ಈಗ ಹಸಿರುಗಾಯಿ ಹಸಿಮೆಣ್ಸಿನ್ಕಾಯಿ ಗಿಡ ಆಗಿರ್ಬೋದು ಟೊಮೆಟೋ ಸಸ್ಯ ಆಗಿರ್ಬೋದು ಬದ್ನೇಕಾಯಿ ಗಿಡ ಆಗಿರ್ಬೋದು ಅವೆಲ್ಲ ಬೆಳೆದು ಹಣ್ಣು ಅಥವಾ ಕಾಯಿ ಬಿಟ್ಟಾಗ ನಮಗೆ ಎಷ್ಟೋ ನಾವು ಪ್ರಯತ್ನ ಮಾಡಿದ್ವಿ ನಾವು ಕಷ್ಟಪಟ್ವಿ ಎಷ್ಟೋ ಪ್ರತಿಫಲ ನಮಗೆ ಸಿಗುತ್ತೆ ಈಗ ತೋಟಗಾರಿಕೆ ಮಾಡಬೇಕಾದ್ರೆ ಹಲವಾರು ಗಿಡಗಳನ್ನು ಬೆಳೆಸುತ್ತೇವೆ ಅದಕ್ಕೆ ನಾವು ತೊಂದರೆ ಆಗಬಾರ್ದಂದ್ರೆ ಅದ್ರ ಸುತ್ತ ಬೇಲಿ ಕಟ್ಟಬೇಕಾಗುತ್ತೆ ಈಗ ಹಲ್ವಾರ್ ಈಗ ಯಾವುದೋ ಪ್ರಾಣಿಗಳು ಬಂದದು ತಿಂದೋಗೋದು ಅರ್ಧಂಬರ್ಧ ಈಗ ಟೊಮೆಟೋ ಹಾಕಿದ್ವಿ ಅಂದರೆ ಎಷ್ಟೋ ಅಳಿಲು ಬರ್ತವೆ ಸುಮ್ಮನೆ ವೇಷ್ಟಾಗಿ ತಿಂದೋಗ್ತಾವೆ ಗಿಳಿ ಬರ್ತವೆ ಅದು ವೇಷ್ಟಾಗಿ ಹೋಗುತ್ತೆ ಮತ್ತು ತೋಟಗಳಲ್ಲಿ ಬೆಳೆಸಿದ ಹಸಿ ತರಕಾರಿಗಳನ್ನು ನಾವು ಹಾಗೆ ತಿನ್ನಬೇಕು ಯಾಕೆ ಅಂದರೆ ಬೇಯಿಸಿದ್ರೆ ಆ ತರಕಾರಿಗಳಲ್ಲಿ ಅಷ್ಟೊಂದು ಸವಿರುಚಿಯಾದ ರುಚಿ ಸ್ವಾದ ಇರೋಲ್ಲ ಅದಕ್ಕೆ ಹಸಿ ತರಕಾರಿಯನ್ನೇ ತಿನ್ನಬೇಕು ಹಸಿ ತರಕಾರಿ ತಿನ್ನೋದರಿಂದ ರಕ್ತ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಮತ್ತು ಈಗ ನಾವು ತುಂಬ ಹಸಿಕಾಳುಗಳನ್ನು ತಿನ್ನಬೇಕು ಮತ್ತು ನಾರಿನ ಪದಾರ್ಥ ಈಗ ನಾರಿನ ಪದಾರ್ಥ ಅಂದರೆ ಜವ್ಳಿಕಾಯಿ ಆಗಿರ್ಬೋದು ಹೀರೇಕಾಯಿ ಆಗಿರ್ಬೋದು ಮತ್ತು ಮೂಲಂಗಿ ಆಗಿರ್ಬೋದು ಇನ್ನೂ ಮುಂತಾದ ತರಕಾರಿಗಳನ್ನು ನಾವು ಇದು ಯಾವುದು ಅಂದರೆ ನಾರಿನ ಪದಾರ್ಥಗಳನ್ನ ನಾವು ತಿನ್ನಬೇಕು ಮತ್ತು ನಾವು ಮಾರುಕಟ್ಟೆಯಲ್ಲಿ ಜಾಸ್ತಿ ಬೆಲೆ ಇದ್ದರೆ ತರಕಾರಿಗಳನ್ನು ರಫ್ತು ಮಾಡ್ತೀವಿ ಆಗ ನಮಗೆ ನಾವೆಷ್ಟು ಬಂಡವಾಳ ಹಾಕಿದ್ದೆವೋ ಅದಕ್ಕಿಂತ ಎರಡರಷ್ಟ್ರನ್ನು ಸಿಗುತ್ತೆ ನಮಗೆ ಸಿಗುತ್ತೆ ತಾನೇ ನಾವೆಷ್ಟು ಈಗ ಒಂದು ಒಂದೆಕ್ರೆಗೆ ಹಾಕಿದ್ವಿ ಅಂದರೆ ನಮ್ಮ ನಮ್ಮ ಬಂಡವಾಳ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಖರ್ಚಾಗೈತೆ ಅಂದರೆ ಅದಕ್ಕಿಂತ ಎರಡು ಪಟ್ಟು ನಮ್ಗೆ ಸಿಗ್ಬೌದು ಬೆಲೆ ಜಾಸ್ತಿ ಇದ್ದಾಗ ಈಗ ಕೆಲ್ವೊಂದು ಟೈಮ್ ಕೆಲ್ವೊಂದು ಸಮಯದಲ್ಲಿ ಟೊಮೆಟೋ ತುಂಬ ರೇಟ್ ಇರ್ತವೆ ಬೇರೆ ಬೇರೆ ಹಸಿಮೆಣ್ಸಿನ್ಕಾಯಿ ತುಂಬ ರೇಟ್ ಇರ್ತವೆ ನಾವು ಅದನ್ನ ಮಾರಿದರೆ ಅದಕ್ಕಿಂತ ಬೆಲೆ ಬಾಳೋ ಟೈಮ್ಗೆ ಅದಕ್ಕಿಂತ ಎರಡರಷ್ಟು ನಾವು ದುಡ್ಡನ್ನು ತಗೋಬೋದು